ಇಲ್ಲಿ ಮಂಡಿ ನೋವಿಗೆ ಏನು ಆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಈ ನಿಂಬೆಹಣ್ಣು ನಿಂಬೆಹಣ್ಣನ್ನು ರಾತ್ರಿ ಬೇಸಾದ ನಮಗೆಲ್ಲಿ ಮಂಡಿನೋವು ಇರ್ತದೆ ಅಲ್ಲಿ ಚೆನ್ನಾಗಿ ತಿಕ್ಕದು ಯಾವಾಗ ನೋವಿದ್ದಲ್ಲಿ ಬೇಸುವಾಗಿ ಚೆನ್ನಾಗಿ ತಿಕ್ಕೊಂಡು ರಾತ್ರಿ ಹಂಗೆ ಫ್ರೀ ಆಗಿ ಮನಿಕ್ಯಳದು ಬೆಳಗ್ಗೆ ಬಿಸ್ನೀರು ಹಾಕೊಂಡ್ರೆ ಸ್ವಲ್ಪ ಕಮ್ಮಿ ಆಗ್ತತಿ ಇಲ್ಲಿ ಇಲ್ ನಮ್ಮ ಹಳ್ಳಿ ಊರು ಪದ್ಧತಿಯಲ್ಲಿ ಮತ್ತು ಇನ್ನು ಒಂದು ಏನು ಮಾಡ್ತಪ್ಪಂದರೆ ಮಂಡಿ ನೋವಿಗೆ ಈ ಪಚ್ಚ ಕರ್ಪೂರ ಅಂತಕಂಥದ್ದು ಈ ಒಂದು ಆಯುರ್ವೇದದಂಗ್ಡಿಯಲ್ಲಿ ಸಿಗದೈತ್ತಿ ಮತ್ತು ಇಲ್ಲಿ ನಮ್ಮ ಕಿರಣಿ ಅಂಗ್ಡ್ಯಾಂಗ ಸಿಗುತ್ತೆ ಸಿಗತೈತೆ ಆ ಪಚ್ಚಕ ಪಚ್ಚ ಕರ್ಪುರ ಸಹಿತ ಒಂದು ಈ ಹರಳೆ ಎಣ್ಣೆ ಅಂದರೆ ಅವ್ಳು ಎಣ್ಣೆ ಅವ್ಳೆಣ್ಯಾಗ ಸ್ವಲ್ಪ ಬಿಸಿ ಮಾಡಿ ಆ ಪಚ್ಚ ಕರ್ಪೂರವನ್ನು ಹಾಕಿ ಚೆನ್ನಾಗಿ ಅದನ್ನೆಲ್ಲ ಕಲಿಸಿ ನಮ್ಮ ಎಲ್ಲಿ ನೋವಿರ್ತತೊ ಆ ನೋವಿನ ಭಾಗಕ್ಕೆ ಹಚ್ಕೊಂಡರೆ ಸಹಿತ ಅದು ಮಂಡಿ ನೋವು ಗುಣ ಆಗಿರ್ತಕ್ಕಂಥವ್ರನ್ನ ಕಂಡಿದ್ದೀವಿ ಗುಣ ಆಯ್ತು ಅಂದು ಗುಣ ಆಯಿತಂತ ಹೇಳಿದ್ದಾರೆ ಯಾವ್ದುಕ್ಕೆ ಮಂಡಿ ನೋವಿಗೆ ಮತ್ತು ಆಕಸ್ಮಾತಾಗಿ ಇದು ಇನ್ನೇನು ನಮ್ಮ ಹಳ್ಳಿಗಳಲ್ಲಿ ಗ್ಯಾಸ್ಟ್ರಿಕ್ ಗ್ಯಾಸ್ ಹಿಡ್ಕಂಡೈತಪ್ಪ ಅಂತ ಈ ಥರ ಈ ಜಾಸ್ತಿ ಅದೇ ಗ್ಯಾಸಿಂದು ಪ್ರಭಾವ ಜಾಸ್ತಿ ಆಗಿದೆ ಅದಕ್ಕೆ ನಾ ಇಲ್ಲಿ ನಮ್ಮ ಹಳ್ಳಿಗಳ ಪದ್ಧತಿಯಲ್ಲಿ ಏನು ಮಾಡ್ತೀವಪ್ಪನ್ದ್ರೆ ಆ ಜೀರಿಗೆ ಅಂತಕ್ಕಂಥದ್ದನ್ನ ಚೆನ್ನಾಗಿ ಕುಟ್ಟಿ ಅದನ್ನ ಪೌಡರ್ ಮಾಡಿ ಒಂದು ಗ್ಲಾಸ್ ನೀರು ಒಂದು ಸ್ವಲ್ಪ ಅದು ಜೀರಿಗೆ ಪೌಡರ್ನ ಗ್ಲಾಸ್ ನೀರಿನಲ್ಲಿ ಹಾಕಿ ಒಂದು ನಿಂಬೆ ಹಣ್ಣು ಹಿಂಡಿ ಕುಡಿದರೆ ಗ್ಯಾಸು ರಿಲೀಫ್ ಆಗಿರುತ್ತೆ ಆರಾಮ್ ಆಗ್ತೈತೆ ಮತ್ತು ಅಕಸ್ಮಾತು ಜೀರಿಗೆ ಇಲ್ಲಪ್ಪಂತಂದರೆ ಓಮ್ಕಾಳು ಅಂತ ಅಂತಾರೆ ಅಜ್ವಾನ ಅಂತಂದು ಗ್ಯಾಸ್ಟ್ರಿಕ್ಕಿಗೆ ಅದನ್ನು ಒಂದು ಚಮಚ ನಮ್ಮ ಬಾಯಲ್ಲಿ ಹಾಕ್ಯಂಡು ಅದನ್ನೆಲ್ಲ ನಾವು ಬೆ ಚೆನ್ನಾಗಿ ಅಗದು ಆ ತಿಂದ್ಮ್ಯಾಕ ಒಂದು ಲೋಟ ಬಿಸಿನೀರು ಕುಡಿದ್ರೂ ಕುಡಿದ್ರೆ ಅದಕ್ಕೆ ಸಹಿತ ಏನಾಗತಪ್ಪ ಅಂದರೆ ಗ್ಯಾಸ್ಟ್ರಿಕ್ಕು ಕಮ್ಮಿ ಆಗತೈತಿ ಈ ನಮ್ಮ ಹಳ್ಳಿಗರ ಪದ್ಧತಿಯಲ್ಲಿ ಈ ಈ ಥರ ವ್ಯವಸ್ಥೆ ಒಬ್ಬರಿಗೆ ಒಬ್ರಲ್ಲಾ ಒಬ್ರಿಗೆ ಒಬ್ರು ತುಳ್ಕಂಡು ಎಲ್ಲ ಉರಾಗ ಆದಷ್ಟು ಇದೇ ವ್ಯವಸ್ಥೆನೇ ಮಾಡೋದು ನಮ್ಮ ಹಳ್ಳಿಗರ ಪದ್ಧತಿಯಲ್ಲಿ ಮತ್ತು ಈ ಮೋಣ್ಕಾಲು ಯಂತೂ ಈ ಥರ ಮಾಡ್ತಕಂಥದ್ದು ಅದಕ್ಕೂ ಗುಣ ಗುಣ ಆಗಿದೆ ಜನ್ಗಳಿಗೆ ಅದೇ ಹಳ್ಳಿಗಳ ಪದ್ಧತಿಯಿಂದ ಮತ್ತು ನಮಗೆ ಹಲ್ಲು ನೋವು ಬಂತಪ್ಪ ಅಂತಂದರೆ ಆ ಬೇವಿನ ಕಡ್ಡಿ ನಮ್ಮ ಕಡೆ ಯೂಸ್ ಮಾಡೋದು ಜಾಸ್ತಿ ಆ ಬೇವಿನ ಕಡ್ಡಿ ಈ ಹಲ್ಲುನೋವು ಬಂತಪ್ಪಂದರೆ ಆ ಬೇವಿನ ಕಡ್ಡಿ ಚೆನ್ನಾಗಿ ಅದನ್ನು ಬೇಸಾಗದು ಚೆನ್ನಾಗಿ ತಿಕ್ಕಿದರೆ ಹಲ್ಲುನೋವು ಸಹಿತ ಕಮ್ಮಿ ಆಗ್ತೈತೆ ಆಕಸ್ಮಾತು ಹಂಗೆ ತಿಕ್ಕಿದ್ದಷ್ಟೆ ಕಮ್ಮಿ ಆಗಿಲ್ಲಪ್ಪ ಅಂತಂದರೆ ಈ ಅಲ್ಲ ಇಲ್ಲಪ್ಪಂದರೆ ಬೆಳ್ಳುಳ್ಳಿ ಅದನ್ನು ಸೊಲ್ಪ್ ಚೆನ್ನಾಗಿ ಮ್ಯಾಗಿರ್ತಕ್ಕಂಥ ಪದ್ರು ತೆಗೆದು ಆ ನೋವಿರೋ ಜಾಗದಲ್ಲಿ ಇಟ್ಕೊಂಡ್ರೆ ಆ ನೋವು ಸಹಿತ ಕಮ್ಮಿ ಆಗತೈತೆ ಕಮ್ಮಿ ಆಗಿದೆ ಅಂತ ಜನ್ಗಳು ಹೇಳಿದ್ದಾರೆ ಈ ಥರ ಸಹಿತ ಇಲ್ಲೇ ನಮ್ಮ ಈ ಹಳ್ಳಿಗಳಲ್ಲಿ ಈ ಥರ ವ್ಯವಸ್ಥೆ ಆ ನಡೀತಾ ಇದೆ ನಮ್ಮ ಹಳ್ಳಿಗಳಲ್ಲಿ ಮತ್ತು ಅಕಸ್ಮಾತು ಕಣ್ಣಿಗೆ ಎಣ್ಣೆ ಬಿತ್ತಪ್ಪ ಅಂತಂದ್ರೆ ಸಹಿತ ಏನು ಮಾಡೋದಂದರೆ ನಮ್ಮ ಹಳ್ಳಿಗರು ಪದ್ಧತಿ ಪ್ರಕಾರ ಒಂದು ಎರಡು ಬೊಗಸೇಲಿ ನೀರು ತಗೊಂಬಂದು ಆ ಕಣ್ಣುಗಳಿಗೆ ಹೀಗೆ ಚಿಮ್ಸ್ಕ್ಯಾಂಬಾರದು ಈ ಥರ ಮಾಡ್ಕೊಂಡ್ರೆ ಸಹಿತ ಕಣ್ಣುಗಳಿಂದ ಸ್ವಲ್ಪ ರಕ್ಷಣೆ ಆಗಿದೆ ಇಲ್ಲಿ ನಮ್ಮ ಹಳ್ಳಿಗಳ ಪದ್ಧತಿಯಲ್ಲಿ ಇಂಥ ಮನೆಮದ್ದು ಈ ಥರ ನಾವು ಸಣ್ಣ ಪುಟ್ಟ ಮದ್ದು ಆದಷ್ಟು ವೈದ್ಯರ ಹತ್ರ ಡಾಕ್ಟರ್ ಹತ್ತಿರ ಹೋಗೋದಕ್ಕಿಂತ ಮೊದ್ಲು ಇಂಥ ಚಿಕಿತ್ಸೆ ಮಾಡ್ಕ್ಯಂಡು ಇದಕ್ಕೆ ಏನನ್ನು ಸ್ವಲ್ಪ ಏನನ್ನು ಅಸ್ತವ್ಯಸ್ತ ಆತೈತಿ ಅಂದರೆ ಈ ಡಾಕ್ಟ್ರ್ ಬಳಿಗೆ ಹೋಗೋದಿಲ್ಲ ನಮ್ಮ ನಮ್ಮ ಊರು ಪದ್ಧತಿ ಈ ಈ ಥರ ಐತೆ ಅಂತ ನಿಮಗೆ ಹೇಳಕ್ಕೆ ಇಷ್ಟ ಪಡ್ತೀನಿ